ನಮ್ಮ ತೋಟದಲ್ಲಿ ನಾವು ಭತ್ತ ಕಂಗು ಅಡಿಕೆ ಬಾಳೆ ಮತ್ತೆ ಕಬ್ಬು ಹಾಗೆ ಬೇರೆ ಬೇರೆ ವಿಧದ ಹಣ್ಣು ಹಂಪಲುಗಳನ್ನು ಬೆಳಿತೇವೆ ಅದ್ಕೆ ಈಗ ಬೇಕಾಗುವ ಸಲಕರಣೆ ಅಂಥೇಳಿದ್ರೆ ಈಗ ಕಟಿಂಗ್ಗೆ ಸಾರಿ ನೆಡ್ಲಿಕ್ಕೆ ಫಸ್ಟ್ ನೆಡ್ಲಿಕ್ಕೆ ನೆಲ ಸಮತಟ್ಟು ಮಾಡಲಿಕ್ಕೆ ಟ್ರಾಕ್ಟರ್ ಮೂಲಕ ಅದನ್ನೆಲ್ಲ ಎಲ್ಲ ಫುಲ್ಲು ಉಳುಮೆ ಮಾಡಿ ನೆಲವತ್ತ ಫಲವತ್ತತೆಯನ್ನು ಫಸ್ಟ್ ಮಾಡಿ ಮೊದಲಿಗೆ ನಂತರ ಬೀಜಗಳನ್ನು ಭಿತ್ತಿ ಬಿತ್ತಲಿಕ್ಕೋಸ್ಕರ ಬೀಜ ಬಿತ್ತಲು ಸಹ ನಮ್ಮ ಯಂತ್ರದ ಮೂಲಕ ಬೀಜನ್ನು ಬೀಜಗಳ ಬಿತ್ತನೆಗಳು ನಡೆಸ್ತೇವೆ ಹಾಗೆ ಅದು ಅದಕ್ಕೆ ಬೀಜ ಬಿತ್ತಿದ ಒಂದು ಎರಡು ಮೂರು ದಿನದ ಕಳೆದ ಮೇಲೆ ನೀರು ಸಿಂಪಡಿಸಿ ಊಳು ಉತ್ತಮ ನೀನು ಪೈಪ್ಲೈನ್ ಮೂಲಕ ನೀರು ಸಿಂಪಡಿಸಿ ಅದರ ಬೆಳವಣಿಗೆಗೆ ಸಹಾಯಕವಾಗುತ್ತದೆ ಅದೇ ಅದು ಬೆಳೆದ ನಂತ್ ಒಂದು ನಾಲ್ಕು ತಿಂಗಳ ಭತ್ತ ಬೆಳೆದ ನಾಲ್ಕು ತಿಂಗಳ ನಂತರ ಅದನ್ನು ಕಟಾವಿಗೋಸ್ಕರ ಸಹ ನಾವು ಯಂತ್ರದ ಮೂಲಕವೇ ಕಟಾವು ಮಾಡ್ತೇವೆ ಯಂತ್ರ ಕಟಾವಿಗೂ ಯಂತ್ರವನ್ನೇ ಬಳಸ್ತೇವೆ ಕಟ್ಟಿಂಗ್ ಮಾಡಿ ಯಂತ್ರದ ಮೂಲಕ ಕಟ್ಟಿಂಗ್ ಮಾಡಿ ಅದನ್ನು ಅದರ ಬಂದ ಭತ್ತವನ್ನು ಮನೆಗೆ ತರುವಂಥ ಕ್ರಮ ಇದೆ ಆ ನಂತರ ಅದನ್ನು ಕಟ್ಟಿ ಕಟಾವು ಮಾಡಿದ ಭತ್ತವನ್ನು ಅದಕ್ಕೆ ಅಕ್ಕಿ ಅದನ್ನು ಅ ಯಂತ್ರದ ಮೂಲಕ ಅದನ್ನು ಅಕ್ಕಿ ಮಾಡಿ ನಾವು ನಮ್ಮ ದಿನ ಬಳಕೆಗೆ ಹಾಗೂ ಮಾರಾಟ ಮಾಡಲಿಕ್ಕೆ ಸಹ ಮಾಡ್ತೇವೆ ಅದರಿಂದ ನಮಗೆ ಆದಾಯ ಸಹ ಬರ್ತದೆ ಆ ಥರ ಇನ್ನೂ ಮತ್ತೊಂದು ಬೆಳೆ ಅಂಥೇಳಿದ್ರೆ ಅಡಿಕೆ ಅಡಿಕೆಗೆ ಅಡಿಕೆಗೂ ಒಳ್ಳೆಯ ಆರೈಕೆ ಬೆ ಅಗತ್ಯ ಇದೆ ಆ ಅಡಿಕೆಗೆ ಬೇಕಾ ಹುಳು ಕೀಟಗಳು ಬಾಧಿಸಿದರೆ ಅದಕ್ಕೆ ಬೇಕಾದ ಮದ್ದುಗಳ ಸಿಂಪಡಿಸಲು ನಾವು ಡ್ರೋನ್ ಥ್ರೂ ಮೂಲಕ ಮಷೀನಿನ ಡ್ರೋನ್ ಮೂಲಕ ಮದ್ದು ಸಿಂಪಡಿಸುವ ಪ್ರ ಇದು ಕಾರ್ಯಕ್ರ ಕ್ರಮ ಸಹ ನಡೆಸ್ತೇವೆ ಆ ಥರ ಆಮೇಲೆ ಮತ್ತೊಂದು ಬೆಳೆ ಅಂಥೇಳಿದ್ರೆ ಕಬ್ಬು ಕಬ್ಬುಗಳಿಗೂ ರೋಗ ಬಾಧೆ ತಾಗಿ ತಗುಲಿದ್ದರೆ ಅದಕ್ಕೂ ಕೀಟನಾಶಕಗಳನ್ನು ಸಿಂಪಡಿಸಿಲು ಯಂತ್ರದ ಮೂಲಕವೇ ಕೀಟನಾಶಕವನ್ನು ಸಿಂಪಡಿಸಿ ಅದರಿಂದಾದಂಥ ಉತ್ತಮ ಇಳುವರಿ ಬರೋ ಹಾಗೆ ನಾವು ಪ್ರಯತ್ನ ಮಾಡುತ್ತೇವೆ ಮತ್ತೊಂದು ಬೆಳೆ ಹಣ್ಣು ಹಂಪಲು ಹಣ್ಣು ಹಂಪಲುಗಳನ್ನು ನಮ್ಮ ತೋಟದಲ್ಲೇ ಬೆಳಿತೇವೆ ಅದಕ್ಕೆ ಬೇಕಾದ ಮದ್ದುಗಳನ್ನು ಸಿಂಪಡಿಸಲು ಸಹ ಕೈ ಕೆಲಸಗ ಕೃಷಿಕ ಕೃಷಿ ಕಾರ್ಮಿಕರ ಮುಖಾಂತರ ಅವರ ಮದ್ದು ಸಿಂಪಡಿಸಿ ಕಬ್ಬು ಹಣ್ಣು ಹಂಪಲು ಉತ್ತಮ ರೀತಿಯಲ್ಲಿ ಬೆಳೆಯುವ ಹಾಗೆ ನಾವು ಪ್ರಯತ್ನ ಪಡ್ತೇವೆ ಆ ಥರ ಮತ್ತೊಂದು ಬೆಳೆ ಅಂಥೇಳಿದ್ರೆ ಮಲ್ಲಿಗೆ ಬೆಳಿತೇವೆ ಮಲ್ಲಿಗೆ ಫಸ್ಟ್ ಮಲ್ಲಿಗೆ ನೆಡಲಿಕ್ಕೆ ಅದನ್ನು ನೆಲ ಟಿ ಲೆವೆಲ್ ಮಾಡಿ ಅದು ಕೃಷಿ ಕಾರ್ಮಿಕರ ಮೂಲಕವೇ ನೆಲ ಲೆವೆಲ್ ಮಾಡಿ ಆನಂತರ ಅದಕ್ಕೆ ಬೇಕಾದ ಗುಂಡಿಗಳನ್ನು ಹಾರೆ ಮೂಲಕ ಗುಂಡಿ ಗುಂಡಿ ಮಾಡಿ ಎರಡು ಮೂರು ಫೀಟ್ ಎರಡು ಫೀಟ್ ಅಷ್ಟು ಆಳ ಗುಂಡಿ ಮಾಡಿ ಅದು ಮಲ್ಲಿಗೆ ನೆಡುವ ಕಾರ್ಯಕ್ರಮ ನೆಡುತ್ತೇವೆ ಆಮೇಲೆ ಅದಕ್ಕೆ ಬೇಕಾದ ರೋಗ ತಾಗದಂತೆ ರೋಗ ತಗುಲದಂತೆ ಅದಕ್ಕೆ ಕೃಷಿ ಮದ್ದುಗಳನ್ನೆಲ್ಲ ಸಿಂಪಡಿಸುವ ಕಾರ್ಯವನ್ನು ನಾವು ಕೃಷಿ ಕಾರ್ಮಿಕರಿಂದಲೇ ಮಾಡಿಸ್ತೀನಿ ನಾನು ಅದರಲ್ಲಿ ಉತ್ತಮ ಆದಾಯ ಪಡೆದು ಅದರ ಜೀವ ನಿರ್ವಹಣೆಗೆ ನಮಗೆ ಸಹ ಅನುಕೂಲವಾಗುತ್ತದೆ ಹಾಗೆ ಇನ್ನೊಂದು ಮನೆಯಲ್ಲಿ ತಯಾರಿಸಿದ ಹಣ್ಣು ಹಂಪಲುಗಳನ್ನು ಮನೆಯಲ್ಲೇ ಬೆಳಿತೇವೆ ನಾವು ಅದರಿಂದ ಮಾರಾಟ ಮಾಡಿ ಆದಾಯ ಪಡೆಯುವುದು ಹಾಗೂ ಮನೆಯಲ್ಲೇ ಬೆಳೆದಂತಹ ಹಣ್ಣು ಹಂಪಲುಗಳನ್ನು ನಾವು ಸೇವಿಸುವುದರಿಂದ ನಮ್ಮ ಆರೋಗ್ಯಕ್ಕೂ ಉತ್ತಮ ಉತ್ತಮವಾಗಿರುತ್ತದೆ ಆರೋಗ್ಯಕ್ಕೂ ಅದೇ ಥರ ಆಮೇಲೆ ನಮ್ಮ ತೋಟದಲ್ಲಿ ಕಸ ಕಡ್ಡಿಗಳು ಬರದಂತೆ ಗಡಿ ಪದೇ ಪದೇ ಅದನ್ನು ಕಸ ಕೀಳಲಿಕೆ ನಾವು ಕೃಷಿ ಕಾರ್ಮಿಕರನ್ನೇ ಇದು ಮಾಡಿ ಅವರೇ ಕಸ ಎಲ್ಲ ಕೀಳುವ ಕೆಲಸವನ್ನು ಮಾಡ್ತಾರೆ ಆದ್ದರಿಂದ ಅವರಿಗೂ ಕೃಷಿಯಿಂದ ಕೆಲಸದಿಂದ ಅವರಿಗೂ ಜೀವ ನಿರ್ವಹಣೆಗೆ ಒಂದು ಸಹಾಯ ಆದಾಗೆ ಆಗುತ್ತದೆ ಆ ಥರ ನಮ್ಮ ನಮ್ಗೂ ನಮ್ಮಲ್ಲಿ ಬೆಳೆದಂತಹ ಹಣ್ಣು ಹಂಪಲು ಇದ್ರಿಂದ ನಮ್ಗೂ ನಮ್ಮ ದೇಹಕ್ಕೂ ಆರೋಗ್ಯಕ್ಕೂ ಒಳ್ಳೆ ಉತ್ತಮವಾದ ಆರೋಗ್ಯವನ್ನು ನಾವು ಪಡೆಯಬಹುದು ಮತ್ತು ಮಳೆಗಾಲಲ್ಲಿ ಜಾಸ್ತಿ ಕಸ ಕಡ್ಡಿ ಜಾಸ್ತಿ ಬರ್ತದೆ ಅದಕ್ಕೆ ಕಳೆ ಕೀಳುವ ಮಷೀನ್ ಸಹ ಬರ್ತದೆ ಹುಲ್ಲು ಕಟ್ಟಿಂಗ್ ಮಷೀನು ಅದರ ಮುಖಾಂತರ ನಾವು ಹುಲ್ಲು ಕಟ್ಟಿಂಗ್ ಎಲ್ಲ ಮಾಡುವ ಕೆಲ್ಸವು ಸಹ ಮಾಡ್ತೇವೆ ಆಮೇಲೆ ಅದನ್ನು ಈಗ ಕೃಷಿ ನಮ್ಮ ತೋಟದಲ್ಲಿ ಬೆಳೆದ ಬಾಳೆಗೊನೆ ಕೃಷಿ ಉತ್ಪನ್ನದಂತಹ ಬೇರೆ ಅಡಿಕೆ ಕಬ್ಬು ಇದೆಲ್ಲ ಮಾರಾಟ ಮಾಡುವುರಿಂದ ನಮಗೂ ನಮ್ಮ ಅಂಗಡಿ ನಮ್ಮದೇ ಅಂಗಡಿ ಇದರಿಂದ ನಾವು ಅದನ್ನು ಮಾರಾಟ ಮಾಡ್ತೇವೆ ಅಂಗಡಿಯಲ್ಲೇ ಅದರಲ್ಲಿ ಉತ್ತಮ ಆದಾಯ ಸಹ ಪಡೆಯುವುದು ನಮಗೂ ಜೀವ ನಿರ್ವಹಣೆಗೂ ಒಂದು ಉತ್ತಮವಾದ ದಾರಿ ಆಗ್ತದೆ ಹಾಗೆ ಕೃಷಿ ಇಂದ ಒಳ್ಳೆ ಪ್ರಯೋಜನ ಎಲ್ಲ ಎಲ್ಲ ರೀತಿಯಲ್ಲಿ ಕೃಷಿಯಲ್ಲಿ ಒಳ್ಳೆ ಪ್ರಯೋಜನ ಇದೆ ನಮಗೆ ಹೇಳ್ತೇನೆ ಅಷ್ಟೇ